ಹಳೆಯ ಹಾಡುಗಳು ಇವತ್ತಿನ ಇಂದಿನ ಸಾಂಗ್ಗಳಿಗೆ ಏನು ವ್ಯತ್ಯಾಸ ಇದೆ ಅಂತಂದಾಗ ಹಳೆಯ ಸಾಂಗುಗಳು ಏನಿತ್ತು ಹಳೆಯ ಸಾಂಗುಗಳು ಅಂತಂದಾಗ ಅವು ಯಾವುದೋ ಒಬ್ಬ ಕವಿ ಬರೆದಂತಹ ಪದ್ಯಗಳು ಇವು ಕೂಡ ಯಾವುದೇ ಒಂದು ಕವಿ ಬರೆದಿರ್ತಕ್ಕಂತ ಪದ್ಯಗಳು ಆದರೆ ಆ ಒಂದು ಪದ್ಯಗಳಲ್ಲಿ ಏನಿತ್ತು ಒಂದು ಭಾವನೆ ಇತ್ತು ಒಂದು ಅರ್ಥ ಇತ್ತು ಒಂದು ಒಂದು ಭಾವನೆ ಇತ್ತು ಒಂದು ಅರ್ತ ಇತ್ತು ಒಂದು ಕಾಮನೆ ಇತ್ತು ಆ ಒಂದು ಹಾಡಿನಲ್ಲಿ ಇಡೀ ಚಿತ್ರದ ಒಂದು ಸಾರಾಂಶ ಇತ್ತು ಆದರೆ ಇವತ್ತಿನ ಹಾಡುಗಳಲ್ಲಿ ಆ ಯಾವುದು ಕೂಡ ಇಲ್ಲ ಯಾವುದೇ ಅರ್ಥವೂ ಕೂಡ ಇಲ್ಲ ಉದಾಹರ್ಣೆಗೆ ಒಂದನ್ನು ನಾವು ಕೊಡೋದಾದರೆ ಆವತ್ತಿನ ಹಾಡುಗಳು ಏನಿತ್ತು ಹೊಸ ಬಾಳಿನ ಹೊಸಿಲಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ ಇವತ್ತು ಆ ಇದು ಆವತ್ತಿನ ಸಾಂಗ್ ಆದರೆ ಇವತ್ತೇನಿದೆ ಅಪ್ಪ ಲೂಸಾ ಅಮ್ಮ ಲೂಸಾ ನಾನು ಲೂಸಾ ಹಾಂ ನೀನು ಲೂಸಾ ಸೊ ಇದು ಇವತ್ತಿನ ಸಾಂಗ್ ಅಂದರೆ ಅಲ್ಲಿ ಹೊಸ ಬಾಳಿನ ಹೊಸಿಲಲಿ ನಿಂತಿರತಕ್ಕಂಥ ಆ ಜೋಡಿ ಯಾವ್ದು ಆ ಭಾವನೆ ಹೇಗಿದ್ದೆ ಇವತ್ತು ನಾವು ಏನು ಹೇಳ್ತೇವೆ ಅಪ್ಪ ಲೂಜಾ ಅಮ್ಮ ಲೂ ಆವತ್ತು ಒಂದು ನೋವನ್ನು ಯಾವರೀತಿ ಹೇಳ್ತಾಯಿದ್ದರು ದ ರಾ ಬೇಂದ್ರೆ ಅವರು ನೀ ಹೀಂಗೆ ನೋಡ ಬೇಡ ನನ್ನ ತಿರುಗಿ ನಾ ಹ್ಯಾಂಗೆ ನೋಡಲಿ ನಿನ್ನ ಆದ್ರೆ ಇವತ್ತು ಕತ್ತಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗಬಾರ್ದು ರೀ ಇದೊಂದು ಸಾಂಗ್ ಏನು ರೀ ಹ್ಞೂ ಏನು ರೀ ಸಾಂಗ್ ಏನು ರೀ ಅವತ್ತಿನ ಸಾಹಿತ್ಯ ಏನಿತ್ತು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ನೀ ಮಡಿಲನು ತುಂಬಮ್ಮ ಇವತ್ತು ಆ ಮಹಾಲಕ್ಷ್ಮಿ ಹೆದರ್ಕೊಂಡ್ ಓಡಬೇಕು ಆ ಮಹಾ ಲಕ್ಷ್ಮಿಗೆ ಬಾರಿಸಮ್ಮಾ ಹೀಗೆ ಇದೇ ಮಹಾಲಕ್ಷ್ಮಿಗೆ ಬಾರೋ ಅಮ್ಮಾ ಇದೊಂದು ಸಾಹಿತ್ಯವೇನ್ರಿ ಇದೊಂದು ರೀತಿ ನೀತಿ ಏನು ರೀ ಹಂಗಾಗಿ ಇವತ್ತಿನ ಸಾಂಗ್ಗಳಿಗೂ ಆವತ್ತಿನ ಸಾಂಗ್ಗಳಿಗೂ ವ್ಯತ್ಯಾಸ ತುಂಬ ಇದೆ ಆವತ್ತಿನ ಸಾಂಪ್ರದಾಯಿಕ ಸಿದ್ಧಾಂತಗಳು ಸಾಂಪ್ರದಾಯಿಕ ಸಾಹಿತ್ಯಗಳ್ ಸಾಹಿತಿಗಳಿದ್ದರು ಸರಿಗಮಪವನ್ನು ಆ ಒಂದು ಆಲಾಪಗಳನ್ನು ಸರಿಯಾಗಿ ಹೇಳ್ತಾಯಿದ್ರು ಇವತ್ತು ಯಾವುದೇ ರೀತಿಯ ಸರಿಗಮಪನೂ ಇಲ್ಲ ಏನಿಲ್ಲ ಇವತ್ತು ಇರೋದು ರ್ಯಾಪಿಡ್ ಸಾಂಗ್ಗಳು ಆಮ್ ಹೀ ಹಾ ಹೂ ಅನ್ನುವಂತಹ ಜನರನ್ನು ನಿದ್ದೆಯಲ್ಲಿ ಇರುವಂತಹ ಜನರನ್ನು ಎದ್ದೇಳಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿರುವಂಥದ್ದು ಇವತ್ತಿನ ಸ ಇವತ್ತಿನ ಆಧುನಿಕ ಸಂಗೀತಗಳು ಆದರೆ ಹಿಂದಿನ ಸಂಗೀತಗಳು ಹೇಗಿತ್ತಪ್ಪ ಅಂದರೇ ನಿಂತಿದ್ದವರನ್ನು ಕೂಡ ಮಲಗಿಸುವಂತಹ ಹಾಡುಗಳು ಆಗ ಇದ್ದಂತದ್ದು ಆವಾಗ ಇದ್ದಂತಹ ಹಾಡು ಈಗ ಒಂದು ಕಥೆಯನ್ನು ಯಾವರೀತಿ ಒಂದಾನೊಂದು ಊರಲ್ಲಿ ಒಬ್ಬ ಮಹಿಳೆ ಇದ್ದಳು ಆ ಮಹಿಳೆ ಒಂದು ಮುಂಗುಸಿ ಸಾಕಿದ್ದಳು ಸೊ ಇದು ಆ ಒಂದು ಆ ಒಂದು ಹಾಡು ಇಡೀ ಕಥೆಯನ್ನು ಹೇಳುವಂತದ್ದು ಆದರೆ ಇವತ್ತು ಆ ಹಾಡಿಗೂ ಆ ಕಥೆಗೂ ಅದಕ್ಕು ಇದಕ್ಕು ಸಂಬಂಧವೇ ಇರದ ರೀತಿಯಲ್ಲಿ ಇವತ್ತು ಸಂಗೀತಗಳು ರಚನೆ ಆಗ್ತಾಯಿವೆ ಆದರೆ ಇಲ್ಲ ಈಗ ಹಂಸಲೇಕ ಹಂಸಲೇಕ ಅವರು ಹೀಗೆ ಅನೇಕ ಚಿಂತಕರು ಹಂಸಲೇಕ ಆಗಿರ್ಬೋದು ಕೃಷ್ಣ ಸರ್ ಆಗಿರ್ಬೋದು ಇವರೆಲ್ರೂ ಏನು ಮಾಡ್ತಾಯಿದ್ದಾರೆ ಹಳೆಯ ಸಾಹಿತ್ಯದ ಹಳೆಯ ಒಂದು ಪದ್ಧತಿಯನ್ನೇ ಇವತ್ತು ಜಾರಿಗೆ ತಂದು ಅವರು ಹಾಡನ್ನು ಹೇಳ್ತಾಯಿದ್ದಾರೆ ಇಲ್ಲ ಅಂತ ಹೇಳ್ತಾಯಿಲ್ಲ ಆದರೆ ಇನ್ನೂ ಕೂಡ ಅಂದರೆ ಹಳೆಯ ಸಾಂಗಿಗೂ ಇವತ್ತಿನ ಸಾಂಗ್ಗಳಿಗೂ ಬಹಳ ವ್ಯತ್ಯಾಸ ಇದೆ ಇವತ್ತಿನ ಸ ಆವತ್ತಿನ ಸಾಂಗ್ಗಳನ್ನು ಹತ್ತು ನಿಮಿಷ ಇದ್ದರೂ ಕೂಡ ಹತ್ತು ನಿಮಿಷ ಇದ್ದರೂ ಕೂಡ ಕೇಳ್ಬೋದಿತ್ತು ಆದರೆ ಇವತ್ತಿನ ಸಾಂಗ್ಗಳನ್ನು ಬ ಕೇವಲ ಐದು ನಿಮಿಷ ಬೇಡ ಎರಡು ನಿಮಿಷ ಕೇಳೋಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಷ್ಟೊಂದು ಕಠೋರವಾಗಿದೆ ಆದರೆ ಇವತ್ತಿನ ದಿನ ಆ ಒಂದು ಸಾಂಗ್ಗಳು ಯಾಕೆಂದ್ರೆ ಕಾಲ ಬದಲಾದಂತೆ ವ್ಯಕ್ತಿಗಳು ಕೂಡ ಬದಲಾಗಲೇಬೇಕು ಯಾಕೆಂದ್ರೆ ಆವತ್ತಿನ ದಿನ ವಾಹನ ಇಲ್ಲ ಅಂತ ನೆಡ್ಕಂಡು ಹೋಗ್ತಾಯಿದ್ರು ಆದರೆ ಇವತ್ತು ವಾಹನಗಳಿದ್ದು ಯಾರು ನಡೆಯಲ್ಲ ಅಂದರೆ ನಡಿತಾರೆ ಬಟ್ ಹೆಚ್ಚು ನಡಿಯಲ್ಲ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬದಲಾಗಬೇಕು ಹಾಗೇ ಸಂಗೀತವೂ ಕೂಡ ಕಾಲಕ್ಕೆ ತಕ್ಕಂತೆ ಇವತ್ತು ಬದಲಾಗಿದೆ ಅಷ್ಟೇ ಅದ್ರಲ್ಲಿ ಏನು ಸಂದೇಹವಿಲ್ಲ ಆದರೆ ಇಂದಿನ ಸಾಂಗ್ಗಳಿಗೂ ಇವತ್ತಿನ ಸಾಂಗುಗಳಿಗೂ ಅರ್ಥ ಅಂದರೆ ಆವತ್ತಿನ ಸಾಂಗುಗಳು ಒಂದು ಅರ್ಥಗರ್ಭಿತವಾಗಿರ್ತಾಯಿದ್ದವು ಆದರೆ ಇವತ್ತಿನ ಸಾಂಗುಗಳಲ್ಲಿ ಆ ಅರ್ಥಗಳು ಆ ಅರ್ಥಗಳು ಹೆಚ್ಚೆಚ್ಚು ಇಲ್ಲ ಇವತ್ತಿನ ಇವತ್ತು ಇವಾಗ ನೀ ಇವತ್ತಿನ ಯುವಕ ಯುವತಿಯರನ್ನು ತಪ್ಪು ದಾರಿಗೆ ಎಳೆತಿರತಕ್ಕಂತ ಈ ಒಂದು ಹಾಡುಗಳು ಇವಿಲ್ದಿದ್ರೆ ಆ ಒಂದು ಯುವಕ ಯುವತಿಯರನ್ನು ಸರಿ ದಾರಿಗೆ ತರುತ್ತಿದ್ದಂತಹ ಆವತ್ತಿನ ಸಾಂಗುಗಳು ಅಷ್ಟನ್ನೇ ಹೇಳೋದು ಬಿಟ್ಟರೆ ಇನ್ನೇನು ಬೇರೆ ಇಲ್ಲ ಅಂತ ಹೇಳ್ಬೋದು